ಈಗ ಭಾರತದ ಒಂದು ಫ್ಯಾಷನ್ದು ಬಗ್ಗೆ ಒಂದು ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಅಂದ್ರೆ ಏನಿದು ಫ್ಯಾಷನು ಅಂದ್ರೆ ಅರ್ಥ ಒಂದು ಜನರಿಗೆ ಒಂದು ಸಾಮಾನ್ಯವಾಗಿ ಜನ ಸಾಮಾನ್ಯವಾಗಿ ಅರ್ಥವನ್ನು ಕೊಡತಕ್ಕಂಥ ವಿಷಯ ಅಂದರೆ ಮಹಿಳೆಯರು ಕಡಿಮೆ ಬಟ್ಟೆಯನ್ನು ಧರಿಸಿ ಅವರ ಅಂಗಾಗ ಪ್ರದರ್ಶನಗಳನ್ನು ಮಾಡೋದು ಅಂತಲೇ ಅರ್ಥ ಅನ್ನಿಸ್ತದೆ ಅದು ಜನರಿಗೆ ನೋಡುವರಿಗೆ ಸಾಮಾಜಿಕವಾಗಿ ಕಾಣುವಂಥ ವಿಷಯ ಭಾರತೀಯ ಒಂದು ಸಂಸ್ಕೃತಿ ಎಷ್ಟೊಂದು ಶ್ರೇಷ್ಠ ಮಟ್ಟದ್ದು ಇದೆ ಅನ್ನುವಂಥದ್ದು ನಾವು ಅರ್ಥೈಸ್ಕೊಳ್ಳಬೇಕು ಸಾರಿ ಮತ್ತು ಚೂಡಿದಾರ ಉ ಯಾವುದೇ ಬಟ್ಟೆಗಳನ್ನು ಧರಿಸಿದ್ರೂ ಕೂಡ ಅವು ಪೂರ್ತಿಯಾಗಿ ಮೈ ಮುಚ್ಚುವಂತೆ ಬಟ್ಟೆಗಳು ಇರಬೇಕು ಇದು ಒಂದು ಅಭಿಪ್ರಾಯ ಯಾರು ಕಡಿಮೆ ಬಟ್ಟೆಗಳನ್ನು ಧರಿಸ್ಕೊಂಡು ಅಂಗಾಗ ಪ್ರದರ್ಶನಗಳನ್ನು ಮಾಡಿದರೆ ಅದು ಫ್ಯಾಷನಲ್ಲ ಅದು ಒಂದು ನೋಡುಗರಿಗೆ ನೋಡುವವರ ದೃಷ್ಟಿ ಒಳಗೆ ಬದಲಾವಣೆಯನ್ನು ಮಾಡ್ತದೆ ಅವರ ದೃಷ್ಟಿ ಬದಲಾವಣೆಯಲ್ಲಿ ದೃಷ್ಟಿಯಲ್ಲಿ ಬದಲಾವಣೆ ಕಾಣಿಸ್ತದೆ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ ಸೂಕ್ಷ್ಮ ಮನಸ್ಸಿನ ಮೇಲೆ ಒಂದು ಗೌರವಪೂರ್ವಕವಾದಂತಹ ವೇಷಭೂಷಣಗಳು ಮನುಷ್ಯನಿಗೆ ಒಳ್ಳೆಯ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತದೆ ಅದು ಗೌರವ ರೀತಿಯಿಂದ ಕಾಣಬೇಕಾದ್ರೆ ಅವನ ಉಡುಪು ತೊಡುಪುಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಮಕ್ಕಳು ಇದರಲ್ಲಿ ಒಂದೇ ರೀತಿಯಾದಂಥ ಒಬ್ಬರದೇ ಒಂದು ಅಭಿಪ್ರಾಯ ಅಂತಲ್ಲ ಸಾಮಾಜಿಕವಾಗಿ ನೋಡಿದಾಗ ಪೇರೆಂಟ್ಸ್ ಪಾಲಕರದ್ದೂ ಇದರಲ್ಲಿ ತುಂಬ ತಪ್ಪಿದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಮಕ್ಕಳು ಚಿಕ್ಕವರಿದ್ದಾಗಿಂದ ಅವ್ರಿಗೆ ಯಾವ ರೀತಿಯ ಬಟ್ಟೆಯನ್ನು ಧರಿಸಬೇಕು ತೀರ ಚಿಕ್ಕವರಿರುವಾಗ ಒಂದು ಐದಾರು ವರ್ಷದ ಒಳಗೆ ಅವರಿಗೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಸುಂದರವಾದ ಬಟ್ಟೆಗಳನ್ನು ಹಾಕಿದರೆ ಅವ್ರಿಗೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಸುಂದರವಾಗಿ ಕಾಣಿಸುತ್ತವೆ ನಂತರದ ಒಂದು ಏಳೆಂಟು ವರ್ಷದ ಮಕ್ಕಳಿಂದ ಸುಮಾರಾಗಿ ಯಾವುದೇ ವಯಸ್ಸಿನ ಮಕ್ಕಳಿಗೂ ತುಂಬವಾದಂತಹ ತುಂಬು ಡ್ರೆಸ್ಗಳನ್ನ ಹಾಕಬೇಕು ಮಕ್ಕಳಿಗೆ ಸೆಕೆ ಆಗಬಾರ್ದು ಅತಿ ಚಿಕ್ಕ ಮಕ್ಕಳಿಗೆ ಅವರ ಶರೀರದ್ ಮೇಲೆ ಪ್ರಭಾವ ಬೀರ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಅವರಿಗೆ ಸರಿಯಾಗಿ ಸಡಿಲವಾದ ಬಟ್ಟೆಗಳನ್ನು ಹಾಕಬೇಕು ಅಂತ ಒಂದು ಆರೋಗ್ಯ ದೃಷ್ಟಿಯಿಂದ ಹೇಳಿರ್ತಾರೆ ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರಾ ದೊಡ್ಡವರಾಗುವಂತಹ ಒಂದು ವಯಸ್ಸು ಹೇಗೇಗೆ ಹೆಚ್ಚಿಗೆ ಆಗ್ತದೆ ಹಾಗಾಗೇ ಮಕ್ಕಳಿಗೆ ತುಂಬು ಉಡುಪುಗಳನ್ನು ಮೈ ಮುಟ್ಟು ಮೈ ಮುಚ್ಚುವಂಥ ಉಡುಪುಗಳನ್ನು ನಾವು ಹಾಕ್ಬೇಕು ಅವರಿಗೆ ಯಾಕೆಂದರೆ ಒಂದು ಹೆಣ್ಣು ಮಗು ತುಂಬ ಗೌರವ ದೃಷ್ಟಿಯಿಂದ ಕಾಣ್ಬೇಕು ಆಯ್ತಂದ್ರೆ ಅಲ್ಲಿ ತುಂಬ ಮೈ ಮುಚ್ಚುವಂಥ ಬಟ್ಟೆಗಳು ಅವಶ್ಯವಾಗಿರುತ್ತೆ ವಯಸ್ಸಿನಲ್ಲಿ ಬದಲಾವಣೆ ಬಂದಂತೆ ಅಂಗಾಂಗಗಳಲ್ಲಿ ಬದಲಾವಣೆ ಆಗ್ತವೆ ಅದರಿಂದ ಅಲ್ಲಿ ನಾವು ಉತ್ತಮವಾದಂತಹ ಮೈ ತುಂಬುವಂಥ ಬಟ್ಟೆಗಳನ್ನು ಮೈ ತುಂಬುವಂಥ ಬಟ್ಟೆಗಳನ್ನು ಧರಿಸಬೇಕು ಯಾಕೆ ಅಂತ ಅಂದ್ರೆ ಅದರಿಂದ ನೋಡುವವರು ನೋಡುವವರಿಗೆ ಒಂದು ಗೌರವ ದೃಷ್ಟಿ ಬೆಳಿತದೆ ಇತ್ತಿತ್ಲಾಗೆ ಈಗ ಚಿಕ್ಕ ವಯಸ್ಸಿನ ಮಕ್ಕಳನ್ನ ಮತ್ತು ದೊಡ್ಡ ದೊಡ್ಡವು ಇವ್ರಿಗೆ ಹ ಮೇಲಿಂದ ಮೇಲೆ ನಾವು ಕೇಳ್ತಾಯಿರ್ತೀವಿ ರೇಪ್ಗಳು ನಡಿತವೆ ಇನ್ನೂ ಏನೋ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ಏನೇನೋ ನಡಿತವೆ ಸಮಾಜದಲ್ಲಿ ಅವು ಎಲ್ಲವ್ಕೂ ಇವು ಒಂದು ರೀತಿ ಕಾರ್ಣನೂ ಇರ್ಬೋದು ಅಂತ ಅನ್ನಿಸ್ತೈತಿ ನನಗೆ ಯಾಕೆಂದ್ರೆ ಆ ಒಂದು ದೃಷ್ಟಿಯ ಬದಲಾವಣೆಯಿಂದ ಒಂದು ಅವನ ಮನಸ್ಸಿನಲ್ಲಿ ಆದಂಥ ಪರಿಣಾಮದಿಂದ ಏನಾಗ್ತದೆ ಅಂದರೆ ಈ ರೀತಿಯಾದಂಥ ಒಂದು ಕೆಟ್ಟ ಇವುಗಳು ನಡಿಬೌದು ಆದ್ದರಿಂದ ಎಲ್ಲರೂ ಏನು ಮಾಡಬೇಕು ಹೆಣ್ಣು ಮಕ್ಕಳು ಅಂತ ಅಂದ್ರೆ ತುಂಬು ಉಡುಪುಗಳನ್ನು ಧರಿಸುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾಕೆಂದರೆ ಮನುಷ್ಯನಿಗೆ ಹೆಣ್ಣು ಮಕ್ಕಳಿಗೆ ತುಂಬು ಉಡುಪುಗಳು ಎಷ್ಟೂ ನೋಡಲು ಸುಂದರವಾಗಿ ಗೌರವಪೂರ್ವಕವಾಗಿ ಕಾಣಿಸ್ತದೆ ಅನ್ನೋದನ್ನು ನಾವು ಎಷ್ಟೋ ಮಂದಿ ಒಳ್ಳೆಯ ರೀತಿಯಿಂದ ಹಾಕಿದಂಥ ಒಂದು ಉಡುಪು ತೊಡುಪುಗಳನ್ನ ನೋಡಿದ ಮಹಿಳೆಯರನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇದು ಫ್ಯಾಷನ್ ಅನ್ನುವಂಥ ಒಂದು ಏನೋ ಒಂದು ಗಾಳಿ ಥರ ಹೋಗ್ತಿರ್ತದೆ ಫ್ಯಾಷನ್ ಫ್ಯಾಷನ್ ಅಂತ ಅಂದ್ರೆ ಏನೋ ಮಕ್ಳಿಗೆ ಫ್ಯಾಷನ್ ಇದ್ದರೆ ಭಾಳ ನಮ್ಮ ಮಕ್ಕಳು ಮುಂದೆ ಹೋಗ್ಯಾರ ಅನ್ನುವಂಥದ್ದು ಪಾಲಕರಲ್ಲಿ ಒಂದು ಅಭಿಪ್ರಾಯ ಇದೆ ಆ ಥರ ಅಲ್ಲ ಫ್ಯಾಷನ್ ಅನ್ನೋದು ಫ್ಯಾಷನ್ ಅನ್ನೋದು ತುಂಬು ಬಟ್ಟೆಯಿಂದಲೂ ಕೂಡ ಫ್ಯಾಷನನ್ನು ತೋರಿಸ್ಬೋದು ಅದಕ್ಕೆ ಶಾರ್ಟ್ ಶಾರ್ಟ್ ಆದಂತಹ ಚಿಕ್ಕ ಚಿಕ್ಕ ಉಡುಪುಗಳನ್ನು ಧರಿಸಿ ತರುಣ ತರು ತರುಣಿಯರಿಗೆ ಅಂಥ ಬಟ್ಟೆಗಳನ್ನ ಧರಿಸೋದ್ರಿಂದ ಬಹಳಷ್ಟು ಕೆಟ್ಟ ಪರಿಣಾಮಗಳು ಸಮಾಜದಲ್ಲಿ ಬೀಳ್ತದೆ ಅದರಲ್ದೆ ಕಾಲೇಜು ಒಂದು ಇದ್ರೊಳಗೆ ಯುನಿಫಾರ್ಮ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಯುನಿಫಾರ್ಮ್ ಇದ್ದರೆ ಯಾವುದೇ ಒಂದು ಅಂಥ ಸಂದರ್ಭಗಳು ಬರೋದಿಲ್ಲ ಆದ್ದರಿಂದ ಯುನಿಫಾರ್ಮ್ ಮಾಡೋದು ಅದು ಭಾಳ ತುಂಬ ಒಳ್ಳೆಯ ಇದು ಕಾಲೇಜಲ್ಲಿ ಕೂಡ ಯುನಿಫಾರ್ಮ್ಗಳನ್ನು ಮಾಡಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ಈ ಒಂದು ವಾತಾವರಣದಲ್ಲಿ ಕಲುಷಿತ ವಾತಾವರಣ ಅಂತಹ ಬಟ್ಟೆಗಳನ್ನು ಉಡುಗೆ ತೊಡುಗೆಗಳು ತುಂಬ ಶಾರ್ಟಾಗಿ ಇರೋದರಿಂದ ಅಂಥವುಗಳು ತರುಣರ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರ್ತಾರೆ ಆದ್ದರಿಂದ ಪಾಲಕ್ರು ಇದ್ರ ಬಗ್ಗೆ ಭಾಳ ಎಚ್ಚರಿಕೆ ವಹಿಸಿ ಮ ಹೆಣ್ಣು ಮಕ್ಳನ್ನು ಸಣ್ಣವರಿದ್ದಾಗ ತುಂಬ ಒಂದು ಗೌರವದಿಂದ ಗೌರವದ ಉಡುಗೆ ತೊಡುಗೆಗಳನ್ನ ಹಾಕಿ ಅವರಿಗೆ ಅವ್ರಿಗೆ ಬೆಳೆಸಬೇಕು ಇದೂ ಒಂದು ಪಾಲಕರಲ್ಲಿ ಒಂದು ಇದು ಬೆಳೆದಿದೆ ಏನಂತಂದ್ರೆ ನಮ್ಮ ಮಕ್ಕಳು ಶಾರ್ಟ್ ಆಗಿ ಅದು ಕಮ್ಮಿ ಡ್ರಸ್ ಹಾಕಿ ಇದ್ದರೆ ನಮ್ಮ ಮುಂದ್ವರ್ದು ಮುಂದುವರೆದ ಜನಾಂಗ ಇವರು ಭಾಳ ತಿಳುವಳಿಕೆ ಇದ್ದವರು ಭಾಳ ಶಾಲೆ ಕಲಿತವ್ರು ಭಾಳ ಎಜುಕೇಶನ್ ಐತೆ ಹೀಗೆಲ್ಲ ತಿಳ್ಕೊಳ್ಳೋ ಅಂತಹ ಒಂದು ಪೇರೆಂಟ್ಸಲ್ಲೇ ಒಂದು ತಪ್ಪು ಭಾವನೆಗಳು ಇರುವಾಗ ಮಕ್ಕಳನ್ನ ದೂಷಿಸೋದೂ ಕಷ್ಟ ಆದ್ದರಿಂದ ಪಾಲಕರು ಇದ್ರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಅದನ್ನು ಅವರ ಸುಧಾರಣೆ ತರುವಂಥದ್ದು ಅವರ ಕೈಯ್ಯಲ್ಲೇ ಇದೆ ಮತ್ತೆ ಶಾಲೆಗೆ ಬಂದು ನಂತರ ಶಾಲಾ ಶಿಕ್ಷಕರು ಅದರ ಬಗ್ಗೆ ಹೇಳಬೇಕು ಬಂದು ಬಾಂಧವರು ಹಾಗೂ ಸಮಾಜದ ಜನರು ಇದನ್ನು ತಿದ್ದಬೇಕು ಈಗ ಫ್ಯಾಷನ್ ಅನ್ನೋದು ಏನಾಗಿದೆ ಅಂದ್ರೆ ಈಗ ಪೇಪರ್ಗಳಲ್ಲಿ ಜಾಹಿರಾತು ಬರ್ತದೆ ಜಾಹಿರಾತು ಕೂಡ ತುಂಬ ಒಂದು ಸಮಾಜದಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ಈ ಜಾಹಿರಾತುಗಳು ಕೊಡ್ತಾವೆ ಆ ಜಾಹಿರಾತಿನಲ್ಲಿ ಉಡುಗೆ ತೊಡುಗಳು ಅತ್ಯುತ್ತಂತ ಕಡಿಮೆ ಉಡುಗೆಗಳು ತೊಡುಗೆಗಳನ್ನ ಹಾಕಿ ಅಂಗಾಂಗ ಪ್ರದರ್ಶನವನ್ನ ನೋಡಿದಾಗ ಆವಾಗ ನಮ್ಗೆ ಅನ್ನಿಸ್ತದೆ ಇದು ಏನು ಒಂದು ಅಸಹ್ಯಕರವಾದಂತಹ ಒಂದು ವಾತಾವರಣ ಇದೆ ಯಾವ ರೀತಿಯಾಗಿ ಇವ್ರ ಬಟ್ಟೆಗಳನ್ನ ಧರಿಸ್ತಾರೆ ಇವೆಲ್ಲ ಕೆಟ್ಟ ಪರಿಣಾಮಗಳು ಏನಾಗ್ತವೆ ಯುವಕರ ಮೇಲೆ ಬೀಳ್ತದೆ ಆದ್ದರಿಂದ ಯ ಅಲ್ಲಿ ಜಾಹಿರಾತುಗಳು ಕೂಡ ಅದಕ್ಕೊಂದು ರಿಸ್ಟ್ರಿಕ್ಷನ್ ಹಾಕಬೇಕು ಜಾಹಿರಾತುಗಳಿಗೆ ಈ ರೀತಿಯಾದಂಥ ಬಟ್ಟೆಗಳನ್ನು ಶರ್ಟ್ಗಳನ್ನು ಹಾಕಿಸ್ಬಾರ್ದು ಪ್ರಭಾವ ಬೀರಿಸೋದಕ್ಕೆ ತಮ್ಮದೊಂದು ಅಡ್ವಟೈಸ್ ಮಾಡಿಕೊಂಡು ತಮ್ಮ ಒಂದು ಬಿಸ್ನೆಸನ್ನು ಬೆಳೆಸೋದರ ಸಲುವಾಗಿ ಇಂಥ ಒಂದು ಕೆಟ್ಟ ವಾತಾವರಣವನ್ನು ಬೆಳೆಸಬಾರ್ದು ಒಳ್ಳೆಯ ವಾತಾವರಣವನ್ನು ಬೆಳಸ್ಬೇಕೆಂದ್ರೆ ಮತ್ತು ಮಹಿಳೆಯರಿಗೆ ಉತ್ತಮವಾದಂಥ ಉಡುಪುಗಳನ್ನು ಧರಿಸಬೇಕು ಫ್ಯಾಷನ್ ಷೋ ಅಂತ ಮಾಡ್ತಾರೆ ಅದು ಕೂಡ ತುಂಬ ಕೆಟ್ಟ ವಾತಾವರ್ಣನ ಅಂತಲೂ ಹೇಳ್ಬೋದು ಯಾಕೆಂದರೆ ಅಲ್ಲಿದ್ದಂಥ ಎಷ್ಟು ಕಡಿಮೆ ವೇಶ ಭೂಷಣಗಳನ್ನು ಹಾಕ್ತಾರೋ ಅಷ್ಟು ಅವ್ರಿಗೆ ಏ ಹೆಚ್ಚು ಪ್ರದರ್ಶನಕ್ಕೆ ಅವರು ಮಾನ್ಯತೆಯನ್ನು ಕೊಡ್ತಾರೆ ಆದ್ದರಿಂದ ಅವು ಒಂದು ಸರ್ಕಾರದಿಂದ ಒಂದು ರಿಸ್ಟ್ರಿಕ್ಷನನ್ನು ತಗೊಳ್ಬೇಕು ಯಾವ ಯಾವ ರೀತಿ ಇವ್ರಿಗೆ ಅವ್ರಿಗೂ ಕೂಡ ಒಂದು ಕಾಯಿದೆ ಕಾನೂನುಗಳು ರಿಸ್ಟ್ರಿಕ್ಷನ್ಗಳು ಬೇಕು ಯಾವಾಗ ಕಾಯಿದೆ ಕಾನೂನುಗಳು ಸಡಿಲಗೊಳ್ತವೋ ಅಥ್ವಾ ಅದನ್ನ ಪರ್ಮಿಶನ್ ಕೊಡಲಿಕ್ಕೆ ಇವರು ಹಣ ತಗೊಂಡು ಎಲ್ಲವನ್ನೂ ಪರವಾನ್ಗಿ ತಗೊಂಡು ಹೆಂಗೆ ಬೇಕು ಹಂಗೆ ಮಾಡ್ತಾರೆ ಇದು ನಡಿಬಾರದು ಎಲ್ಲಿ ಪ್ರಾಮಾಣಿಕತೆ ಒಳ್ಳೆಯದು ಅದನ್ನು ನಾವು ಸಂಸ್ಕಾರ ಬೇಕು ಅದಕ್ಕೆ ನಾವು ಮ ಒಂದು ಒಳ್ಳೆಯ ಸಂಸ್ಕಾರದಿಂದ ನಾವು ಬದಲಾವಣೆ ಹೊಂದೋದಕ್ಕೆ ಸಾಧ್ಯ ಹೊರ್ತು ಸಂಸ್ಕಾರವೇ ಇಲ್ಲದಾಗ ಸಂಸ್ಕಾರ ಯಾರು ಕೊಡಬೇಕು ಪಾಲಕರು ಕೊಡಬೇಕು ಗುರು ಹಿರಿಯರು ಕೊಡಬೇಕು ಇವು ಎಲ್ಲ ಸಂಸ್ಕಾರಗಳನ್ನು ಬೆಳೆಸೋದರಿಂದ ಏನಾಗ್ತದೆ ಅಂದ್ರೆ ಮನುಷ್ಯನ ಒಂದು ಮಹಿಳೆಯರು ಸುಧಾರಣೆಗೊಳ್ತಾರೆ ಸುಧಾರಣೆ ಆಗಬೇಕು ಅಂದರೆ ನಾವು ನೀವು ಎಲ್ಲರೂ ಏನು ಮಾಡಬೇಕು ಇದು ಈ ಫ್ಯಾಷನ್ ಅನ್ನೋದನ್ನು ನಡೆಸಿರಿ ಆದರೆ ಗೌರವಪೂರ್ವಕವಾಗಿ ನಡೆಸಿರಿ ತುಂಬು ಉಡುಗೆಗಳಿಂದ ಧರೆಸಿರಿ ಧರಿಸಿ ಧರಿಸಿ ನಡೆಸಿರಿ ಅನ್ನುವಂಥ ಅನ್ನನ ಅನ್ನೋದನ್ನು ನಾವು ಹೇಳ್ಬೇಕು ಇಲ್ಲಿ ಯಾಕೆಂದರೆ ಇದು ಭಾಳ ಮುಖ್ಯವಾದಂಥ ವಿಷಯ ಇದು ಸಮಾಜದ ಸಂಸ್ಕೃತಿ ಹಾಳಾಗಬೇಕಾದ್ರೆ ಇಲ್ಲಿ ಎಲ್ಲ ಇಂತಹ ಒಂದು ಈ ಜಾಹಿರಾತುಗಳು ಈ ಫ್ಯಾಷನ್ ಶೋಗಳು ಇವು ಎಲ್ಲ ಏನಾಗಬೇಕು ಅಂದ್ರೆ ಒಂದು ಕ ಒಂದು ನಿಯಮಾನುಸಾರವಾಗಿ ನಡೆದರೆ ಅದು ಒಳ್ಳೆಯದು ಇಲ್ಲ ಅಂತ ಅಂದ್ರೆ ಏನಾಗ್ತದೆ ಅಂದರೆ ಸಾಕಷ್ಟು ಕೆಟ್ಟ ಪರಿಣಾಮಗಳು ಸಮಾಜದಲ್ಲಿ ಬೀಳ್ತವೆ ಈ ಒಂದು ಈ ಜಾಹಿರಾತುಗಳು ಏನು ಅದಾವ ಅಂದ್ರೆ ಅವು ಸಮಾಜದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರಿಸ್ತಾ ಇದ್ದಾವೆ ಅದಕ್ಕೆ ಒಂದು ಮಹಿಳಾ ಒಂದು ಘಟಕವನ್ನು ಮಾಡಿ ಅವರಿಂದ ಯಾವ್ಯಾವ ರೀತಿಯಾಗಿ ಈ ಬದಲಾವಣೆಯನ್ನು ಹೊಂದಬೇಕು ಅನ್ನುವಂಥದ್ದು ಪಾಶ್ಚಾತ್ಯ ಫ್ಯಾಷನ್ ಭಾರತದಲ್ಲಿ ಏನದು ಅಂದ್ರೆ ಪಾಶ್ಚಾತ್ಯ ಒಂದು ಪರಿಣಾಮ ಈ ಕಡೆ ಬೀರ್ತಾ ಇದೆ